ಅಲೋ ಯಾರು

ಹೌದ್ ಮೇಡಮ್ ಹೌದು

ಮಾತ್ಸಲ್ಲ ಮೇಡಮ್ ನಮ್ಮ ಮಗ ವೀಕ್ ಇರೋದು ಯಾವ್ಯಾವ ಸಬ್ಜೆಕ್ಟ್ ಮೇಡಮ್ ಹೌದಾ ಮೇಡಮ್ ಹ್ಞೂಂ ಅದಕ್ಕೇನು ಮಾಡ್ಬೇಕು ಮೇಡಮ್ ಹೌದಾ ಯ ಟೈಮಿಂಗ್ಸ್ ಮೇಡಮ್ ಯಾವ ಟೈಮಿಂಗ್ಸಲ್ಲಿ ಮಾಡ್ತೀರಾ ಹೌದಾ ಅಲ್ಲ ಮೇಡಮ್ ನನ್ನ ಮಗ ಒಬ್ಬನೇ ವೀಕಾ ಅಥವಾ ಬೇರೆ ಮಕ್ಳೂ ಇದ್ದಾರಾ

ಅಲ್ಲ ಮೇಡಮ್ ನಮ್ಮ ಮನೆ ಇರದು ನೋಡಿದ್ರೆ ಟೀಚರ್ಸ್ ಕಾಲೋನಿ ಅಲ್ಲಿಂದ ಮಗನ್ನ ಕರ್ಕಂಬರಕ್ಕೆ ಯಾರು ಬರ್ತಾರೆ ಬ ಸ್ಕೂಲ್ ಬಸ್ಸು ಬಂದು ಹೋಗುತ್ತೆ ಆಮೇಲೆ ಆರು ಗಂಟೆ ಮೇಲೆ ಆಗುತ್ತೆ ಮಗನ್ನ ಹೆಂಗ್ ಕರ್ಕೊಂಬರದು ನೀವು ಕ್ಲಾಸ್ ಹವರ್ಸಲ್ಲೇ ಪಿಕಪ್ ಮಾಡೋಕ್ಕಾಗಲ್ವಾ ಅಲ್ಲ ನೀವು ಮಾಡ್ತಿರೋದೇನೋ ಸರಿಯಾಗೇ ಇದೆ ಮೇಡಮ್ ಸ್ಕೂಲ್ ಹವರ್ಸಲ್ಲೇ ನೀವು ಚೆನ್ನಾಗೆ ಇದು ಮಾಡಬೇಕು ವೀಕ್ ಇರೋ ಮಕ್ಕಳಿಗೆಲ್ಲ ಸ್ವಲ್ಪ ಆ ಟೈಮಲ್ಲೇ ನೀವು ತೋ ಕಾಳಜಿ ತಗೊಂಡು ಬ ಅವ್ರಿಗೆ ಟೀಚ್ ಮಾಡೋ ಬಗ್ಗೆ ಚಿ ಇದು ಮಾಡಬೇಕು ಅದು ಬಿಟ್ಟು ಸ್ಪೆಷಲ್ ಕ್ಲಾಸಂತ ಚಿಕ್ಕ ಮಕ್ಕಳಿಗೆಲ್ಲ ನೀವು ತಗೊಂತಾ ಹೋದ್ರೆ ಯಾರು ಕರ್ಕೊಂಬರ್ತಾರೆ ಆ ಮಕ್ಳನ್ನ ಆಟೋ ಬೇರೆ ಅವಾಗ ಸಿಗೋಲ್ಲ ನಾನೂ ಡೂಟಿಗೆ ಹೋಗ್ತೀನಿ ನಮಗೆ ಕಷ್ಟ ಆಗುತ್ತೆ ನೋಡಿ ನೀವು ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆನೇ ಆದರೆ ನಮಗೆ ಕಷ್ಟ ಆಗುತ್ತಲ್ಲ ನೀವೇ ಒಂದು ಮಕ್ಳನ್ನ ಕಳ್ಸಕ್ಕೆ ಏನಾರೂ ವ್ಯವಸ್ಥೆ ಮಾಡೋಕ್ಕಾಗುತ್ತ ಹ್ಞೂ ಹೌದು ಮೇಡಮ್ ನೀವು ಹೇಳ್ತಿರೋದು ಚೆನ್ನಾಗೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಬಂದು ಕರ್ಕೊಂಬರ್ತೀನಿ ನಾನು ಬರೋವರ್ಗು ಮಾತ್ರ ಒಂದು ಐದು ಹತ್ತು ನಿಮಿಷ ಲೇಟ್ ಆದ್ರೂ ಊಂ ಮೇಡಮ್ ಊಂ ಇಲ್ಲ ನನ್ನ ಮಕ್ಕಳು ನಮ್ಮ ಜವಾಬ್ದಾರಿ ನಾವು ಕರ್ಕೊಂಬರ್ತೀವಿ ಸ್ವಲ್ಪ ಲೇಟಾಗಿ ಬಂದ್ರು ನೀವು ಅಲ್ಲೇ ಇಟ್ಟುಕೊಂಡಿರಿ ನಾನು ಬಂದು ಕರ್ಕೊಂಬರ್ತೀನಿ ಒಂದು ಐದೂವರೆಗೆ ನೀವು ಬಿಟ್ಟರೆ ಒಂದು ಟೆನ್ ಮಿನಿಟ್ಸಲ್ಲಿ ಹೆಚ್ಚು ಕಮ್ಮಿ ನಾನು ಬಂದು ಕರ್ಕಂಬರ್ತೀನಿ ಮೇಡಮ್ ನೀವು ಅಷ್ಟೊಂದು ಶ್ರಮಪಡ್ತೀರ ಅಂದರೆ ನಾವು ಇದು ಮಾಡೋದು ಏನು ದೊಡ್ಡದಲ್ಲ ನಾನು ಕರ್ಕೊಂಬರ್ತೀನಿ ವೀಕ್ಲಿ ಎಷ್ಟು ದಿನ ಆ ಥರ ಸ್ಪೆಷಲ್ ಕ್ಲಾಸ್ ತೊಗೋತೀರಾ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಇಲ್ಲ ಮೇಡಮ್ ಹಾಂ ಮಾಡ್ತಿದ್ದೀರಲ ಖುಷಿನೇ ನಾನು ಅಡ್ಜಸ್ಟ್ ಮಾಡ್ಕಂಡು ಕರ್ಕೊಂಡ್ಬರ್ತೀನಿ ಓಕೆ ನೀವು ಅಷ್ಟೊಂದು ಕಾಳಜಿ ತಗಂಡಿರದು ತುಂಬ ಖುಷಿ ಬಂದು ಕರ್ಕಂಬರ್ತೀನಿ ಮೇಡಮ್ ಓಕೆ ತ್ಯಾಂಕ್ ಯೂ ಮೇಡಮ್ ಹ್ಞೂ ಓಕೆ ಓಕೆ ಓಕೆ ಮೇಡಮ್